ಸರ್ ನಮಸ್ಕಾರ ರೀ ಸರ್ ಬಯೋಲಜಿದು ನಮ್ಗ ಒಂದು ಭಯ ಇದನ್ನ ಮಾಡಿ ಕೊಡ್ಬೇಕು ನಮ್ಗೆ ರೂಮ್ ನೀವು ಪ್ರಯೋಗಾಲಯ ಅಲ್ಲ ಕಾರ್ಯಾಲಯ ಅಲ್ಲ ರೀ ಪ್ರಯೋಗಾಲಯ ಅಂತ ಇರ್ತಯ್ತ ಅಲ್ಲ ರೀ ಬಯೋಗ್ರಾಫಿ ರೂಮ್ ರೀ ಅದನ್ನ ಒಂದು ಮಾಡಿ ಕೊಡ್ಬೇಕು ಯಾಕಂದರೆ ನಮಗೆ ಓದಾಕೆ ಆಗಲಿ ಕಲಿಯಾಕೆ ಆಗಲಿ ಭಾಳ ಕಷ್ಟ ಆಗಾಕೆ ಅಯ್ತು ರೀ ದಯ ಮಾಡಿ ನಮ್ಗ ಅದೊಂದು ಮಾಡಿ ಕೊಟ್ಟರೆ ನಮ್ಗ ಭಾಳ ಹೆಲ್ಪ್ ಆಗ್ತೈತಿ ರೀ ಅಂದ್ರೆ ನೀವು ಸೊಲ್ಪ ಅಲ್ಲಿ ನಿಮ್ಮ ಯಾರು ಕಮಿಟಿ ಕಮಿಟಿಯಾಗ ಅಲ್ಲಿ ಇಲ್ಲಿ ಸ್ವಲ್ಪ ಆದಷ್ಟು ಬೇಗ ಮಾಡಿ ಕೊಡ್ಬೇಕು ಅಂತ ನಮ್ದು ಮನವಿ ಇದು ಸರ್ ಹಾಂ ಊರಾಗ ಸಮಸ್ಯಾಗತಿ ನಮ್ಗೆ ಪ್ರಯೋಗಾಲಯ ಇರ್ಲಿಕ್ಕೆ ಅಂದ್ರ ನಮ್ಗ ನಾವು ಪ್ರಾಕ್ಟಿಕಲಿ ಮಾಡಿ ನೋಡಾಕೆ ನಮಗೆ ಯಾವ ಐಟಮ್ ಇಲ್ಲ ಏನು ಇಲ್ಲ ಹಂಗಾಗಿ ನಮ್ಗ ಕಲಿಯಾಕೆ ಸೊಲ್ಪ ತೊಂದ್ರೆ ಅದ್ರ ಸಂಬಂಧ ಏನು ಮಟ್ ಮಾಡಿ ಕೊಡ್ರಿ ಹಾಂ ಲೈಬ್ರರಿ ಬೇಕು ರೀ

ಹಾಂ ಸರಿ ಸರ್ ತ್ಯಾಂಕ್ಸ್ ರೀ ಅದಷ್ಟು ದವ್ಡ್ ಮಾಡಿ ಕೊಟ್ಟರೆ ಸೊಲ್ಪ ಒಳ್ಳೆಯದು ಆಗ್ತತೆ ರೀ ಸರಿ ಸರ್ ತ್ಯಾಂಕ್ಸ್ ಸರ್ ತ್ಯಾಂಕ್ಸ್